ಹಲೋ ಕ್ಯಾಬ್ನವರಾ ಏನು ಸಾರ್ ಎಷ್ಟೊತ್ತಾಯಿತು ಕ್ಯಾಬ್ ಬುಕ್ ಮಾಡಿ ಇನ್ನೂ ಬಂದಿಲ್ಲ ನಮ್ಮದು ನಾವು ರೈಲ್ವೇ ಸ್ಟೇಷನ್ನಲ್ಲಿ ಕಾಯುತ್ತಾ ಇದ್ದೀವಿ ವಯಸ್ಸಾದವ್ರು ಇದ್ದಾರೆ ಪೇಷೆಂಟ್ಗಳು ಇದ್ದಾರೆ ಹಾಸ್ ಹಾಸ್ಪಿಟ್ಲ್ಗಳಿಗೆ ಹೋಗುವಂಥ ವ್ಯವಸ್ಥೆ ಇದೆ ನಮ್ಮದು ಏನು ಈ ಥರ ನೀವು ನೆಗ್ಲಿಜಿಯಿನ್ಸಿ ಮಾಡಿದರೆ ನಾವು ಹೇಗ್ ಮಾಡ್ಬಾಕು ನೀವು ಹೇಗ್ ಸರ್ವೀಸ್ ಕೊಡ್ತೀರ ಈ ಥರ ಮಾಡಿದರೆ ಹೌದುರೀ ಡ್ರೈವರ್ ಬಂದಿಲ್ಲಾಂತ ಹೇಳಿ ಡ್ರೈವರ್ ಬಂದಿಲ್ಲ ಅಂದ್ರೆ ನಾವು ಜವಾಬ್ದಾರರಾ ಅದಕ್ಕೆ ಅಥವಾ ಟ್ರಾಫಿಕ್ ಆಗಿದೆ ನಾವು ಜವಾಬ್ದಾರರಾ ನಮಗೇನಪ್ಪ ಅಂತ ಟೈಮ್ಗೆ ಕರೆಕ್ಟ್ ಆಗಿ ಪಿಕಪ್ ಮಾಡ್ಬೇಕಾಗುತ್ತೆ ನಾವು ಅದಕ್ಕೋಸ್ಕರ ನಿಮ್ಮ ಕ್ಯಾಬನ್ನು ಬುಕ್ ಮಾಡಿರ್ತೀವಿ ಡ್ರೈವರ್ ಬಂದಿಲ್ಲ ಮತ್ತೊಂದು ಬಂದಿಲ್ಲ ನೀವು ಕಾರಣಗಳನ್ನು ಹೇಳ್ಬಾರ್ದು ನಮಗೆ ನಾವು ಎಮರ್ಜೆನ್ಸಿ ಇರೋದರಿಂದಲೇ ನಿಮ್ಮ ಕ್ಯಾಬ್ಗಳನ್ನು ನಾವು ಬುಕ್ ಮಾಡಿರ್ತೀವಿ ಡ್ರೈವರ್ ಬಂದಿಲ್ಲ ಅಂತ ಅಂದರೆ ನಾವು ಏನು ಜವಾಬ್ದಾರನಾ ಅದಕ್ಕೆ ಬೇರೆ ಡ್ರೈವರ್ ಮಾಡಿ ಕಳಿಸ್ಬೇಕು ಯಾಕೆ ಮಾಡೋಲ್ಲ ನೀವು ಅದನ್ನು ಈ ಥರ ನೀವು ನೆಗ್ಲಿಜಿಯೆನ್ಸಿ ಮಾಡಿದರೆ ನಿಮ್ಮ ಮೇಲೆ ವಿಶ್ವಾಸ್ಗಳನ್ನು ಕಳ್ಕೊಳ್ಬೇಕಾಗ್ತದೆ ಜನ ಕಳ್ಕೊಳ್ತಾರೆ ಸೋ ಹಾಗಾಗಿ ಅದನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದೀನಿ ನಾನು ಮಾಡಿರೋ ಬುಕ್ ಮಾಡಿರೋಂಥ ಕ್ಯಾಬನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಬೇರೆ ಕ್ಯಾಬಲ್ಲಿ ನಾನು ಹೊರಟೋಗ್ತೀನಿ